ನಮ್ಮ ತುಮಕೂರು ಜಿಲ್ಲೆಯಲ್ಲಿ ವಾಯುಗುಣ ವಾಯುಗುಣ ಬಂದು ಬೇಸಿಗೆಯಲ್ಲಿ ತುಂಬ ಬಿಸಿಲು ಹೆಚ್ಚಿನ ಬಿಸಿಲು ಹೆಚ್ಚಿನ ಬಿಸಿ ಉಷ್ಣಾಂಶವಿದ್ದು ಇನ್ನು ಬಿಸಿಲಿಗೆ ಕೆಲ ಸ್ವಲ್ಪ ಬಿಸಿಲು ತುಂಬ ಬಯ್ ಭಯಂಕರವಾಗಿ ಇದೆ ಇದೆ ಎಂತ ಹೇಳ್ಬೋದು ಚಳಿ ಚಳಿಗಾಲದಲ್ಲಿ ಇಲ್ಲಿನ ಇಲ್ಲಿಗೆ ಇಲ್ಲಿಗೆ ತಕ್ಕಂತಹ ವಾತಾವರಣ ಸೃಷ್ಟಿಯಾಗುತ್ತಾ ಹೋಗುತ್ತದೆ ಮತ್ತು ನಿ ವಾಯುಗುಣ ವಿಷ ಮಳೆಗಾಲದಲ್ಲಿ ಮಳೆಗಾಲ ಮಳೆಗಾಲ ಅಂತ ಹೇಳುವುದಾದರೆ ಇಲ್ಲಿ ಆ ಪ್ರವಾಹದ ರೀತಿಯಲ್ಲಿ ಮಳೆ ಅಂತೂ ಆ ಮಳೆ ಆಗೋ ಆಗೋದು ಕಡಿಮೆ ಆದರೂ ಕೂಡ ಇಲ್ಲಿ ಆದರೂ ಕೂಡ ಇಲ್ಲಿ ಅದರದೇ ಆದಂತಹ ವ್ಯವಸ್ಥೆಗಳಿದ್ದು ನ ನದಿಗಳು ನದಿಗಳಲ್ಲಿ ನೀರನ್ನು ಹೋಗಲು ಬ್ರಿಡ್ಜ್ ಬ್ರಿಡ್ಜ್ಗಳೇ ಆಗಿರ್ಬೋದು ಯಾವುದೇ ರೀತಿಯ ಮಾರ್ಗಗಳನ್ನಾಗಿ ಮಾರ್ಗಗಳೇ ಆಗಿರ್ಬೋದು ವ್ಯವಸ್ಥೆಯಲ್ಲಿ ತುಂಬ ಅನುಕೂಲಕರವಾಗಿದೆ ಪ್ರವಾಹದ ರೀತಿಯಲ್ಲಿ ಇಲ್ಲಿ ಪ್ರವಾಹವಾಗುವಂತಹ ರೀತಿಯಲ್ಲಿ ಇಲ್ಲಿ ಸೃಷ್ಟಿಯಾಗುವುದಿಲ್ಲ ಮತ್ತು ಈ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಅಲ್ಲಿ ನಾವು ತುಂಬ ಅಂದರೆ ಸಮುದ್ರ ಮಟ್ಟದಿಂದ ತುಂಬ ಮೇಲಿದ್ದು ನಾವು ಇಲ್ಲಿ ಯಾವುದೇ ಪ್ರವಾಹ ಭೂಕಂಪ ಮ್ ಭೂಕಂಪ ಆಗುವ ರೀತಿ ಇದೇ ಆಗಲಿ ಅದು ಕಂಡು ಬರುವುದಿಲ್ಲ ಭೂಕಂಪ ಆಗುವ ಸೂಚನೆಯನ್ನು ಗೌರಿಬಿದನೂರು ಕೋಟಾಲದಿನ್ನೆ ತಾಲ್ಲೂಕಿನಲ್ಲಿ ನಾವು ಕಣ್ಣ ಗೌರಿಬಿದನೂರು ತಾಲ್ಲೂಕು ಕೋಟಾಲದಿನ್ನೆಯಲ್ಲಿ ನಾವು ಅದನ್ನು ಕಾಣಬಹುದು ತುಮಕೂರು ಜಿಲ್ಲೆಯ ವಾಯುಗುಣ ಅದನ್ನು ವಾ ವಾತಾವರಣಕ್ಕೆ ತಕ್ಕಂತೆ ಇಲ್ಲಿನ ದಿನಗಳನ್ನು ನಾವು ಕಳೀತಾ ಹೋಗ್ಬಹುದು ಅಂತ ನಾವು ಹೇಳ್ಬೋದು